ರೈತರು ಆತ್ಮಹತ್ಯೆ ಆತ್ಮಹತ್ಯೆಗಳು ಹೆಚ್ಚಾಗಿವೆ ಏಕೆಂದರೆ ರೈತರು ತಮ್ಮ ತೊ ಗದ್ದೆಯನ್ನು ಬೆಳೆಸಿ ಗದ್ದೆಯಲ್ಲಿ ಬೆಳೆಸಿರುವಂತ ಧಾನ್ಯಗಳಿಗೆ ಅತೀ ಹೆಚ್ಚಾಗಿ ಬೀಜವನ್ನು ಪಡೆಯಲು ಕೂಡ ಅವರು ಸಾಲವನ್ನು ಮಾಡಿಕೊಂಡಿರುತ್ತಾರೆ ಆ ಸಾಲವನ್ನು ಭರಿಸಲಾಗದೆ ಅಂದರೆ ಮಳೆ ಬರದೆ ಬೆಳೆದಂತಹ ಆಹಾರವು ಸರಿಯಾಗಿ ಅವರ ಕೈಗೆ ಸಿಗುವುದಿಲ್ಲ ಇದರಿಂದಾಗಿ ಅವರು ತಾವು ತಾವು ತೆಗೆದುಕೊಂಡ ಸಾಲವು ತೀರಿಸಲಾಗದೆ ಲಾಗುದಿಲ್ಲ ಅಲ್ಲದೆ ಮನೆಯ ಸಂಸಾರ ಮಕ್ಕಳನ್ನು ನೋಡಿಕೊಳ್ಳಲು ಆಗದೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಪರಿಸ್ಥಿತಿ ಬರುತ್ತದೆ ಅದನ್ನು ತಡೆಯಲು ಸರಕಾರವು ಅವರಿಗೆ ಕಡಿಮೆ ದರ ಬಡ್ಡಿ ಕಡಿಮೆ ಬಡ್ಡಿ ಇಲ್ಲದೆ ಸಾಲವನ್ನು ನೀಡಬೇಕು ಅಲ್ಲದೆ ಅವ ರೈತರಿಗೆ ತಮ್ಮ ತರಕಾರಿಗಳು ಅಥವಾ ಧಾನ್ಯಗಳನ್ನು ಬೆಳೆಸಲು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ನೋಡ ನೀಡಬೇಕು ಅಲ್ಲದೆ ಅವ ನೀರಿನ ವ್ಯವಸ್ಥೆಯನ್ನು ಸರಕಾರವು ಮಾಡಿ ಇದ್ದರೆ ಸ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುದನ್ನು ತಪ್ಪಿಸಬಹುದು ತಾವು ಬೆಳೆದಂತಹ ದ ರೈತರು ತಾವು ಪಡೆದಂತಹ ಸಾಲವನ್ನು ತೀರಿಸಲಾಗದೆ ತಮ್ಮ ಹೆಂಡತಿ ಮಕ್ಕಳನ್ನು ಸಾಕಲಾಗದೆ ಪರಿಸ್ಥಿತಿ ಬಂದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಇದನ್ನು ತಪ್ಪಿಸಲು ಸರಕಾರವು ಅಂಥ ಅನೇಕ ರೀತಿಯ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಅವರಿಗೆ ರೈತರು ತಾವು ಬೆಳೆಸಿದಂತ ಧಾನ್ಯವು ಅವರ ಕೈಗೆ ಸಿಗುವಂತೆ ಆಗಲು ಅವರಿಗೆ ನೀರಿನ ವ್ಯವಸ್ಥೆ ಅನ್ನು ಸರಕಾರವು ಮಾಡಲೇ ಮಾಡಿಕೊಡಬೇಕಾಗುತ್ತದೆ